ಹಲೋ ಹೇಳಿ ಹಾಂ ಹೇಳಿ ಹಾಂ ಹೌದು ನಾವು ಹೋಟೆಲ್ನವರು ಏನು ಮ್ಯಾಮ್ ಏನು ಬೇಕಾಗಿತ್ತು ಹಾಂ ಹೌದು ನಮ್ಮ ನಮ್ಮಲ್ಲಿ ಎರಡು ಮುಂಜಾನೆ ನಮ್ಗೆ ನಾಷ್ಟಾ ಬೇಕು ಏನು ಮಧ್ಯಾಹ್ನ ಊಟ ಬೇಕು ಏನು ರಾತ್ರಿ ಊಟ ಬೇಕು ಹಾಂ ಓಕೆ ನಮ್ಮ ಕಡೆ ನಾಷ್ಟಾ ಮಧ್ಯಾಹ್ನದ ಊಟ ಮತ್ತು ರಾತ್ರಿ ಊಟ ಎಲ್ಲ ಸಿಗುತ್ತೆ ಮಧ್ಯಾಹ್ನ ಎರಡು ಚಪಾತಿ ಕಾಳು ಪಲ್ಯ ಕೊಡ್ತೀವಿ ಅನ್ನ ಸಾರು ಕೊಡ್ತೀವಿ ಹಾಂ ಮಂಡೆಯಿಂದ ಸಂಡೇ ಮಟ್ಗೆ ಸೋಮವಾರ್ದಿಂದ ರವಿವಾರ ಮಟ್ಗೆನೂ ಇದೇ ಕೊಡ್ತೀವಿ ಮತ್ತು ರಾತ್ರಿ ಅನ್ ಚಪಾತಿ ಮತ್ತು ಎರಡು ಚಪಾತಿ ಕಾಯಿಪಲ್ಯೆ ಅನ್ನ ಸಾರು ಮತ್ತು ಫ್ರೈ ಗುರು ಶುಕ್ರವಾರ ನಿಮಗೆ ಸ್ವೀಟ್ಸ್ ಕೊಡ್ತೀವಿ ಅಂದರೆ ಮತ್ತು ಫಿಫ್ಟೀನ್ ಡೇಸಿಗೆ ಒಂದು ಚಿಕನ್ ಕೊಡ್ತೀವಿ ಮ್ಯಾಮ್ ಹಾಂ ಹಾಂ ಹೌದ್ರಿ ಇಲ್ಲ ವಾರಕ್ಕೊಮ್ಮೆ ಇಲ್ಲ ರೀ ಮೇಡಮ್ ತಿಂಗಳಲ್ಲಿ ಎರಡು ಸರ್ತಿ ಕೊಡ್ತೀವಿ ಮೇಡಮ್

ಹಾಂ ಟೆಫೀನಿಗೆ ಉಪ್ಪಿಟ್ಟು ಮುಂಜಾನೆ ಮತ್ತು ಅವಲಕ್ಕಿ ದೋಸೆ ಇಡ್ಲಿ ಪೂರಿ ಹಾಂ ಮತ್ತು ಚಿತ್ರಾನ್ನ ಹಾಂ ದಿನ ದಿನ ಚೇಂಜ್ ಇರತ್ತೆ ಮೇಡಮ್ ದಿನ ಸೇಮ್ ಇರೋಂಗಿಲ್ಲ ಒಂದು ದಿನ ಬಿಟ್ಟು ಒಂದು ದಿನ ಬೇರೆ ಬೇರೆಯೇ ಇರ್ತೈತಿ ವೀಕ್ಲಿ ವಾರದ್ದೆಲ್ಲ ಸೇಮ್ ರಿಪೀಟ್ ಆಗುತ್ತೆ ಮೇಡಮ್ ಹಾಂ ಒಂದು ತಿಂಗ್ಳಿಗೆ ಮೆಸ್ಸು ಬಿಲ್ಲು ಎರಡು ಸಾವಿರದ ಐನೂರು ರೂಪಾಯಿ ಆಗತ್ತೆ ಮೇಡಮ್ ಹಾಂ ನೀವು ಅದನ್ನ ಇದನ್ನ ಮೊದಲೇ ನಮಗ್ ಇದನ್ನು ಮೊದಲೇ ತಿಳಸ್ಬೇಕು ಮೇಡಮ್ ನೀವು ಮೊದಲೇ ಎಷ್ಟು ದಿನ ಬೇಕು ಅಂತ ಅಥವಾ ಒಂದು ದಿನ ದಿನ ಬಿಡ್ತಿದ್ದೀಯಾ ಅಂತಂದರೆ ಮೊದಲೇ ನೀವು ಕಾಲ್ ಮಾಡಿ ನಮಗೆ ಊಟ ಬೇಡ ಅಂತ ಮೊದಲೇ ಹೇಳ್ಬೇಕು ಮೇಡಮ್ ನೀವು ಹಾಂ ನಾವು ದುಡ್ಡು ಕಟ್ ದುಡ್ಡನ್ನ ನಾವು ಇಸ್ಕೊಳಲ್ಲ ಮೇಡಮ್ ನೀವು ಮೊದಲೇ ಹೇಳಿದರೆ ಮೊದಲೇ ಇನ್ಫಾರ್ಮ್ ಮಾಡಲಿಲ್ಲ ಅಂದರೆ ಕಟ್ ಮಾಡು ಕೊಟ್ ಮಾಡ್ಕೊಳಲ್ಲ ಮೇಡಮ್ ನಾವು ನೀವು ಆಮೇಲೆ ಕಾಲ್ ಮಾಡಿ ಓಕೆ ಹಾಂ ಧನ್ಯವಾದಗಳು